ನಾನು ಚಿಕ್ಕವನಾಗಿದ್ದಾಗಿಂದ ಟ್ರಾವೆಲ್ ಮಾಡೋದಂದರೆ ನನಗೆ ತುಂಬ ಇಷ್ಟ ಟ್ರಾವೆಲು ಮಾಡ್ತಾ ಇರ್ತೀನಿ ಅಂದರೆ ಉದ್ಯೋಗಕ್ಕಾಗಿರ್ಬೋದು ಇಲ್ಲ ನಮ್ಮ ಸ್ನೇಹಿತರನ್ನು ಭೇಟಿಯಾಗಕಾಗಿರ್ಬೋದು ನಾನು ಚಿಕ್ಕವ್ನು ಇರಬೇಕಂತಂದ್ರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮಅಮ್ಮ ಅವರು ತವರು ಮನೆಗೆ ನಮ್ಮಅಜ್ಜಿ ಅವ್ರ ಮನೆಗೆ ನಮ್ಮಅಪ್ಪ ಅವ್ರ ತವರು ಮನೆ ಅವ್ರ ಅವ್ರ ನಮ್ಮಅಪ್ಪ ಅವ್ರ ಅವರ ಅಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ಬೇಕಂತಂದ್ರೆ ದೂರ ದೂರ ಹೋಗ್ಬೇಕಾಗಿತ್ತು ನಮ್ಮಅಪ್ಪ ಅವ್ರ ಕೆಲಸಕ್ಕೆನೋ ಕೆಲ್ಸಕ್ಕಾಗಿ ಒಂದು ಕಡೆ ನೆಲೆಸಿದ್ರು ನಮ್ಮನ್ನೆಲ್ಲಾ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಹೀಗೆ ಟ್ರಾವೆಲ್ ಒಂದುಕಡೆ ಬಸ್ಸಲ್ಲಿ ಒಂದುಕಡೆ ಟ್ರೈನಲ್ಲಿ ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂಥರ ಖುಷಿ ಸಿಗ್ತಾಯಿತ್ತು ಇನ್ನೂ ರಜೆಗಳು ಬಂದ ತಕ್ಷಣ ಸ್ಕೂಲ್ ರಜೆಗಳ್ ಬಂದು ತಕ್ಷಣ ನನಗೆ ಅಜ್ಜಿ ಮನೆಗೆ ಹೋಗೋದು ಅಜ್ಜಿ ಮನೆಯಿಂದಾ ನಮ್ಮಅಮ್ಮ ಅವರು ಅಜ್ಜಿ ಮನೆಗೆ ಹೋಗೋದು ತಾತ ಮನೆಗೆ ಹೋಗೋದು ಹೀಗೆ ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಮಾಡೋ ಸಮಯದಲ್ಲಿ ನನ್ನ ಕೈ ಹಿಡ್ದಿದ್ದು ಫೋಟೊಗ್ರಫಿ ಫೋಟೊಗ್ರಫಿ ಕ್ಯಾಮ್ರ ನನ್ಗೆ ಫೋಟೊ ಹಿಡಿಯೋದಂದರೆ ತುಂಬ ಇಷ್ಟ ಟ್ರೈನಲ್ಲಿ ಟ್ರಾವ ಟ್ರೈನಲ್ಲೂ ಹೋಗ್ತ ಹೋಗ್ತ ಒಂದೂ ಕಿಟಕಿ ಕಿಟಕಿ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಕಿಟ್ಕಿಯಲ್ಲಿ ನೋಡ್ತಾ ಆ ಸುಂದರ ತಾಣವನ್ನು ಪ್ರದೇಶವನ್ನು ಯಾವ್ದು ಚೆನ್ನಾಗ್ ಕಾಣುತ್ತೊ ನದಿ ಬೆಟ್ಟ ಗುಡ್ಡಗಳು

ಮನೆಯಲ್ಲಿ ಪ್ರಾರಂಭದಲ್ಲಿ ಬೇಡ ಅಂತಂದರೂ ನಂತರ ಸಹಕಾರ ಕೊಟ್ಟರು ನಿನ್ನ ಇಷ್ಟ ನೀನು ಇದರಲ್ಲೇ ಜೀವ್ನವನ್ನು ರೂಪಿಸ್ಕೊ ಇದರಲ್ಲೇ ಕೆಲಸ ಮಾಡು ಪರವಾಗಿಲ್ಲ ತಪ್ಪೇನಿಲ್ಲ ಇದರಲ್ಲೆ ಯಶಸ್ಸು ಕಾಣು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸಪೋರ್ಟ್ ಮಾಡಿದರು ಪ್ರಾರಂಭದಲ್ಲಿ ಬೇಡ ಅಂತಾನೇ ಅಂದರೂ ಮತ್ತು ನನ್ನ ಒಂದು ದೃಢ ನಿರ್ಧಾರದಿಂದ ಸಪೋರ್ಟ್ ಮಾಡಿದರು ಸಪೋರ್ಟ್ ಮಾಡೀ ತುಂಬ ಖುಷಿ ಆಯಿತು ಇದರಲ್ಲೆ ಜೀವನವನ್ನೂ ರೂಪಿಸ್ಕೊಂಡಿದೀನಿ ಮತ್ತೆ ಪ್ರಸ್ತುತ ದಿನಗಳಲ್ಲಿ ಇನ್ನೂ ಹವ್ಯಾಸವಾಗಿ ಮಾತ್ರ ಬಳಸ್ಕೊಂಡ್ ಹೋಗ್ತ ಇದೀನಿ ಕೃಷಿ ಬಗ್ಗೆ ಹೆಚ್ಚು ಗಮನ ಹರಿಸಿ ಇದನ್ನು ಹವ್ಯಾಸವಾಗಿ ಬೆಳೆಸ್ಕೊಂಬರ್ತ ಇದೀನಿ